ಮೇಡಮ್ನವರೆ ನಾನು ನಿಮ್ಮ ಹತ್ರ ಏನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಎಲ್ಲೆಲ್ಲೋ ಹೋಗಬೇಕು ಎಲ್ಲೆಲ್ಲೋ ಬರಬೇಕು ನನಗೆಷ್ಟೋ ಆಸೆಗ್ಳಯ್ತೆ ಮನ್ಸ್ನಾಗ ಎಲ್ಲಿ ಹೋಗಕ್ಕೂ ಕರ್ಕೊಂಡೋಗ್ತಾ ಇಲ್ಲ ಹೋಗೆ ಬೇಕು ಅನ್ನೋ ಷರತ್ತು ಐತೆ ನಂಗೆ ಆದ್ರಿಂದ ನಾನು ಫಸ್ಟು ಡಿಲ್ಲಿಗೆ ಹೋಗಬೇಕು ಡಿಲ್ಲಿಯಿಂದ ಕಾಶಿಗೆ ಹೋಗಬೇಕು ಕಾಶಿಯಿಂದ ಇನ್ನೊಂದು ಕಡೆ ಹೈದ್ರಾಬಾದ್ ಈ ಕಡೆಯೆಲ್ಲ ಹೋಗಿಬರ್ಬೇಕು ಶಿರ್ಡಿಗ್ ಹೋಗ್ಬೇಕು ಇವೆಲ್ಲ ನೋಡಿಕೊಂಡು ಬಂದು ಆಮೇಲೆ ಇನ್ನೂ ಇರೋ ಪ್ಲೇಸೆಲ್ಲ ನೋಡಕೋಗ್ಬೇಕು ಮೇಡಮ್ನವರೆ ನಾನು ನನಗೆಲ್ಲ ದುರಾಸೆ ಜಾಸ್ತಿ ಐತೆ ಅದ್ರಿಂದ ಹೋಗ್ಬೇಕು ಇವಾಗ ಹೋಗ್ಬೇಕು ಅಂದರೆ ದುಡ್ಡು ಕಾಸು ಎಲ್ಲ ಸರಿ ಮಾಡಿಕೊಂಡು ನಾನು ಹೋಗ್ಬೇಕು ಹೋಗ್ಬೇಕಾದ್ರೆ ಎಲ್ಲರೂ ಜೊತೆಗಿರಬೇಕು ಒಬ್ಬರು ಫ್ಲೈಟ್ ಹತ್ತಬೇಕು ಇಳಿಬೇಕು ಕರ್ಕೊಂಡು ಹೋಗ್ಬೇಕು ಕರ್ಕೊಂಬರ್ಬೇಕು ಅದ್ರಿಂದ ನಾನು ನಿಮ್ಗ್ ಹೇಳ್ತಾ ಇದ್ದೀನಿ ನಾನು ಈ ಕಡೆ ಎಲ್ಲ ಹೋಗ್ಬೇಕಂತ ಆಸೆ ಐತೆ ನನಗೆ ನನ್ನ ಕರ್ಕೊಂಡು ಹೋಗೋದಿಲ್ಲ ನೀವು ಕರ್ಕೊಂಡು ಹೋಗ್ಬೇಕ್ ಮೇಡಮ್ನವರೆ ನನ್ನ ಅದ್ರಿಂದ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಆಮೇಲೆ ಶೃಂಗೇರಿಗೆ ಹೋಗ್ಬೇಕು ಶೃಂಗೇರಿಗೆ ಹೋಗ್ಬಿಟ್ಟು ಅನ್ನಪೂರ್ಣೇಶ್ವರಿಗೆ ಹೋಗ್ಬೇಕು ಅನ್ನಪೂರ್ಣೇಶ್ವರಿಗೋಗ್ಬಿಟ್ಟು ಸಿಂಗೇರಿ ಮಠಕ್ಕೆ ಹೋಗ್ಬೇಕು ಉಡುಪಿಗ್ ಹೋಗ್ಬೇಕು ಮಧುರೈಗ್ ಹೋಗ್ಬೇಕು ಎಲ್ಲ ದೇವಸ್ಥಾನಗಳು ಸುತ್ಕೊಂಡು ಬತ್ತಾ ಇರಬೇಕು ಆವಾಗವಾಗ ಹೋಗಿ ಅಂತ ಆಸೆ ನನ್ಗೆ ನನ್ನ ಆಸೆ ನಿಮ್ಮ ಹತ್ರ ಹೇಳ್ಕೊಂತೀನಿ ನೀವು ನನ್ನ ಕರ್ಕೊಂಡು ಓಬೇಕು ಬೆಟ್ಟ ಗುಡ್ಡ ಎಲ್ಲ ನೋಡಕ್ಕೆ ಹೋಗ್ಬೇಕು ನಾನು ಅದ್ರಿಂದ ನೀವು ಜೊತೆಗಿದ್ದರೆ ಚೆನ್ನಾಗಿ ಇರ್ತದೆ ವಯಸ್ಸಾಗಿರೋರ್ತ ಅದ್ರಿಂದ ಎಲ್ಲ ಕಡೆಗೆ ಹೋಗಬೇಕು ಅನ್ನೋದು ಶಾನೆ ಆಸೆ ಐತೆ ಅದಕ್ಕೆ ಹೋಗೇಬೇಕು ಅನ್ನೋ ಇದು ಐತೆ ನನ್ಗೆ ಬೆಟ್ಕ್ ಅಂತರ್ಗಂಗೆ ಬೆಟ್ಟಕ್ಕೆ ಹೋಗ್ಬೇಕು ಶ್ರೀರಂಗ್ ಪಟ್ಣಕ್ಕೆ ಹೋಗ್ಬೇಕು ಕೋಲಾರ ಇದು ಚಿಂತಾಮಣಿ ಹತ್ರ ಒಂದು ಬೆಟ್ಟ ಐತೆ ಆ ದೇವ್ಸ್ಥಾನಕ್ಕೆ ಹೋಗ್ಬೇಕು ಕೈವಾರಕ್ಕೆ ಹೋಗ್ಬೇಕು ಕೈವಾರದ ಬೆಟ್ಟಕ್ ಹತ್ತಬೇಕು ಎಲ್ಲ ಬೆಟ್ಟಗಳಿಗೂ ಹತ್ಕೊಂಡು ಹೋಗಿ ಬಂದು ಖುಷಿಯಾಗಿರಬೇಕು ಅನ್ನೋ ಆಸೆ ಐತೆ ಅದ್ರಿಂದ ಮೇಡಮ್ನವರೆ ನೀವು ನನ್ನ ಜೊತೆ ಇದ್ದು ಎಲ್ಲ ಕಡೆ ಕರ್ಕೊಂಡೋಗ್ಬೇಕು ಪ್ಲೈಟ್ ಇಕ್ಕ ಬೇಕು ಪ್ಲೈಟಾಗೋಗ್ಬೇಕು ಎಲ್ಲ ಕಡೆ ಕಾಶಿಗ ಇದು ಶಿರ್ಡಿಗ ಎಲ್ಲಕ್ಕೂ ಪ್ಲೈಟಾಗೆ ಹೋಗ್ಬೇಕು ಪ್ಲೈಟಾಗೆ ಬರಬೇಕು ಅಂತ ಆಸೆ ಐತೆ ನನ್ಗೆ ಅದನ್ನೆಲ್ಲ ಆಸೆ ತೀರಿಸ್ಬೇಕು ಅನ್ನೋದೇ ಮೇಡಮ್ನವರೆ ನಿಮ್ಗೆ ಏಳ್ತಾ ಇರೋದು ನಾನು ಅದ್ರಿಂದ ನಿಮ್ಮ ಜೊತೆಗೆ ಹೋಗಿ ಬರಬೇಕು ಅನ್ನೋ ಆಸೆ ಐತೆ ನನ್ಗೆ ಯಾವ ಯಾವ ದೇವಸ್ಥಾನಗಳ್ಗ್ ಹೋಗಬೇಕು ಅನ್ನೋ ಆಸೆ ಐತೋ ಎಲ್ಲ ಕಡೆಗೆ ಹೋಗಬೇಕು ಬರಬೇಕು ಅನ್ನೋದು ಒಂದು ಆಲೋಚನೆ ಐತೆ ನನ್ಗೆ ಅದಕ್ಕೆ ಆ ಕಡೆ ಎಲ್ಲ ಹೋಗ್ಬಿಟ್ ಬರಬೇಕು ಅನ್ನೋದೇ ನನ್ನ ಆಸೆ ನೀವು ನನ್ನ ಜೊತೆಗೆ ಬರಬೇಕು ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ